ನಮ್ಮ ಜೀವನದಲ್ಲಿ ಒಂದು ವ್ಯಕ್ತಿಯಾಗಿ ನಾವು ಗುರುತಿಸ್ಕೊಳ್ಬೇಕಾದರೆ ನಾವು ಒಂದು ಮನೆಯಲ್ಲಿ ಬೇಕಾದ ಸೌಕರ್ಯ ಬೇಕು ನಮಗೆ ಅದಕ್ಕೆ ಮನೆಯಲ್ಲಿ ಕೂತ್ಕೊಳ್ಳುವಂತ ವ್ಯವಸ್ಥೆ ಬೇಕು ಅದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲಾಂದರೆ ನಾವು ಯಾವುದು ಮಾಡಲು ಸಾಧ್ಯವಿಲ್ಲ ನಾವು ಮನೆಯಲ್ಲಿ ಮನೆ ನಮ್ಮ ಸ್ವಂತ ಮನೆ ಬೇಕು ಅಲ್ಲಿ ನಾವು ಸ್ವಂತವಾಗಿ ದುಡಿದು ನಮಗೆ ಒಂದು ಮನೆಯನ್ನು ಕಟ್ಟಬೇಕು ಆ ಮನೆಯಲ್ಲಿ ನಾವು ವಾಸ ಮಾಡಿ ನಮ್ಮ ಸಂಸಾರವನ್ನು ನೋಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಬೇಕು ಅದಕ್ಕೆ ಬೇಕಾದ ಅಲ್ಲಿ ದೇವರ ಕೋಣೆ ಬೇಕು ಅಲ್ಲಿ ಮನೆಯ ಒಳಗಡೆ ಈ ಇತರ ಬೇಕಾದ ಬಾತ್ರೂಮುಗಳು ಅದು ಸ ಮತ್ತು ಟಾಯ್ಲೆಟ ಬೇಕು ಇತರ ಮನೆಯಲ್ಲಿ ಅಡಿಗೆ ಕೋಣೆ ಅದು ಸ್ವಚ್ಛಂದವಾಗಿರಬೇಕು ಒಂದು ಆಸೆ ಇರುತ್ತದೆ ಅದನ್ನು ನಾವು ಮಾಡಬೇಕು ಮತ್ತು ಮನೆಯಲ್ಲಿ ಒಂದು ಕೃಷಿ ಒಂದು ಮ ಹೂವಿನ ತೋಟ ಹೂವಿನ ದ ಗಿಡಗಳನ್ನೆಲ್ಲ ನೆಟ್ಟು ದೇವರಿಗೆ ಪೂಜೆಗೋಸ್ಕರ ಮಾಡಿದರೆ ಅಲ್ಲಿ ಹೂವಿನ ಗಿಡಗಳನ್ನೆಲ್ಲ ನಮ್ಮ ಇದರಲ್ಲಿ ತರಬೇಕು ಅಂಗಳದಲ್ಲಿದ್ದ ಹೂವಿನ ಒಂದು ನಮಗೆ ಹಣ ಕೊಟ್ಟು ಎಲ್ಲ ತರಲಿಕ್ಕೆ ತುಂಬ ಎಲ್ಲವನ್ನು ತರಲಿಕ್ಕೆ ಕಷ್ಟ ನಮ್ಮ ಜೀವನದಲ್ಲಿ ಬೇಕಾದ ಹಾಗೆ ನಾವು ಹಲವು ಗುರಿಗಳಿದೆ ನಮಗೆ ಒಂದು ಹೊರಗಡೆ ಹೋಗಲಿಕ್ಕೆ ಬೇಕಾದರೆ ಅಲ್ಲಿ ಬೇಕಾದರೆ ಹೊರಗಡೆ ಹೋಗುವಂತದ್ದು ನಮಗೆ ಅಲ್ಲಿ ವೆಕಲ್ ಬೇಕು ಅಂದ್ರೆ ಏನಾದ್ರೂ ವಾಹನ ಬೇಕು ವಾಹನದ ಏನಾದ್ರೂ ಮೋಟರ್ ಟು ವಿಲ್ಲರ್ಸ್ ಟು ವಿಲ್ಲರ್ ಗಾಡಿ ವ ಗಾಡಿ ಎಲ್ಲ ಬೇಕು ಇದು ನಮ್ಮ ಗುರಿ ಇದೆ ಮತ್ತು ನಮ್ಮ ಸಂಸಾರವನ್ನು ಒಳ್ಳೆಯ ರೀತಿಯಿಂದ ನೋಡಿಕೊಳ್ಳಬೇಕು ನಮ್ಮ ಮಕ್ಕಳನ್ನು ಒಳ್ಳೆಯ ರೀತಿಯಿಂದ ಶಾಲೆಗಳನ್ನೆಲ್ಲ ಕಲಿಸಿ ಅವರಿಗೆ ಮುಂದಿನ ಮುಂದೆ ಆಗುವಂಥವರು ಇದಕ್ಕೆ ನಾವು ಎಲ್ಲ ಇದನ್ನು ಮಾಡಿಕೊಡಬೇಕು ಅವರಿಗೆ ಬೇಕಾದ ಗುರಿ ತಲುಪುವಂತಹ ಒಂದು ಮೊದಲು ಅವರು ಯಾವ ಅವರು ಯಾವ ಸ್ಕೂಲಿಗೆ ಹೋಗಿ ಯಾವುದನ್ನು ಬಯಸುತ್ತಾರೆ ಮಕ್ಕಳು ಅದನ್ನು ಕೂಡ ನಾವು ನೆರವೇರಿಸಬೇಕೆಂದು ಇದು ಮತ್ತು ಮನೆಯಲ್ಲಿ ಬೇಕಾದರೆ ಯಾರು ಭೇಟಿಯಿಂದಲೂ ತೊಂದರೆಗಳಾಗದಂತ ಅವರಿಗೆ ಬೇಕಾದ ನೋವು ಮಾಡದಂತೆ ನಾವು ಮನೆಯನ್ನು ನೋಡಬೇಕು ಮನೆಯಲ್ಲಿ ತಂದೆ ತಾಯಿಗಳನ್ನು ಕೂಡ ಉತ್ತಮ ರೀತಿಯಲ್ಲಿ ನೋಡಬೇಕು ಅವರನ್ನು ಒಳ್ಳೆಯ ರೀತಿಯಿಂದಲೇ ಇದು ಕೂಡ ನಮ್ಮ ಬಹುದೊಡ್ಡ ಕನಸು ನಮಗೆ ಇದೆ ನಮ್ಮ ಬಂದ ನೆಂಟರುಗಳನ್ನು ಹೊರಗಿನಿಂದ ಬರುವ ನೆಂಟಸ್ತಿಯನ್ನು ಅವರನ್ನು ಕೂಡ ಚೆನ್ನಾಗಿ ನೋಡಿ ಅವರಿಗೆ ಬೇಕಾದ ಊಟ ಉಪಚಾರಗಳನ್ನು ಮಾಡುವಂಥ ವ್ಯವಸ್ಥೆಗಳು ಮಾಡಬೇಕು ಅವರಿಗೆ ಬೇಕಾ ಒಂದು ಹೊರಗಿನಿಂದ ಬಂದಾಗ ಈ ಬೆಂಗಳೂರಿಂದ ಮಂಗಳೂರಿಗೆ ಬಂದಾಗ ಅಲ್ಲಿ ಅವರಿಗೆ ಬೇಕಾದ ಊಟ ಉಪಚಾರ ಮತ್ತು ಮಲಗುವಂತಹ ವ್ಯವಸ್ಥೆ ಬೇಕು ಅದನ್ನೆಲ್ಲ ಮಾಡಬೇಕು ಮತ್ತು ಮನೆಯಲ್ಲಿ ಇತರ ಪ್ರಾಣಿಗಳನ್ನು ನಾವು ಕೂಡ ಸುಂದರವಾಗಿ ನಾವು ನೋಡಬೇಕು ನಾವು ಬೆಕ್ಕುಗಳಾಗಲಿ ನಾಯಿ ಮರಿಗಳನ್ನಾಗಲಿ ಅದನ್ನೆಲ್ಲ ಸಾಕಿ ಅದನ್ನು ಮನೆಯನ್ನು ಸ್ವಚ್ಛಂದವಾಗಿಡಬೇಕು ಮತ್ತು ಯಾವ ರೀತಿಯಿಂದಲೂ ತೊಂದರೆಯಾಗದಂತೆ ಇತರ ಮನೆಯ ನೆರೆಕೆರೆಯವರಿಗೆ ಹತ್ತಿರದಲ್ಲಿದ್ದವರಿಗೆ ಯಾವ ರೀತಿಯಿಂದಲೂ ತೊಂದರೆಯಾಗದಂತೆ ನಾವು ನೋಡಬೇಕು ಅವರ ಮಾತಿನಿಂದ ಅವರಿಗೆ ನೋವಾಗುವಂತಹ ಎಲ್ಲರಿಂದ ಎಲ್ಲರಲ್ಲಿ ನಾವು ಭಾಳ ಮಿತ್ರತ್ವದಿಂದ ಇರು ಇರಬೇಕು ಮತ್ತು ನಮಗೆ ಬಸ್ಸಿನಲ್ಲಿ ನಮಗೆ ಹೋಗಬೇಕಾದರೆ ಒಂದು ಆದಷ್ಟು ಹತ್ತಿರದಲ್ಲಿ ಇರುವಂಥ ಒಂದು ಜಾಗವನ್ನು ತೆಗೆದುಕೊಳ್ಳಬೇಕೆಂದು ಆಸೆಯಿತ್ತು ಅಲ್ಲಿ ಸುಂದರವಾದ ಮನೆಯನ್ನು ಕಟ್ಟಬೇಕೆಂದು ಕೂಡ ಆಸೆ ಉಂಟು ನಮಗೆ ನನ್ನ ಈಗಿನ ಮನೆಯಲ್ಲಿ ಸರಿಯಾದ ರೀತಿಯಲ್ಲಿ ಮನೆಯ ವ್ಯವಸ್ಥೆ ಸರಿಯಾಗಿಲ್ಲ ಒಂದು ಒಳ್ಳೆಯ ಮನೆಯನ್ನು ಕಟ್ಟಿ ನಾವು ಯಾರು ಮಾಡದಂಥ ಕೆಲಸವನ್ನು ನಾವು ಮಾಡಬೇಕು ನಮಗೆ ಮುಂದಿನ ಜನಾಂಗಕ್ಕೆ ನಾವು ನಾವು ಒಂದು ಮಾದರಿಯಾಗಿರಬೇಕು ಇದು ನಮ್ಮ ವೈಯಕ್ತಿಕವಾದದ್ದು ಹಾಗೆ ಇದು ಅಭಿಪ್ರಾಯಗಳನ್ನು ಇದೆ ಕನಸಿದೆ ನಮಗೆ ಮುಂದೆ ಏನೇನು ಮಾಡಬೇಕು ನಮಗೇನು ಮಾಡಿ ಜನರಿಗೆ ಉತ್ತಮ ಹೆಸರನ್ನು ನಮ್ಮ ನೆರಹೊರೆಯಲ್ಲಿ ನಾವು ಒಂದು ಮಾದರಿ ವ್ಯಕ್ತಿಗಳಾಗಿ ಇರಬೇಕು ಎಂದು ನಮಗೆ ತುಂಬ ಆಸೆ ಉಂಟು ನಮಗೆ ಬೇಕಾದ ಸೌಕರ್ಯ ಬೇಕು ಕೆಲವು ಕನಸುಗಳಿದೆ ಮರ ಗಿಡಗಳನ್ನು ನೆಟ್ಟು ಅಲ್ಲಿಯೇ ಫಲವತ್ತಾದ ನಮಗೆ ನಮ್ಮದೊಂದು ಜಾಗ ತೆಗೊಂಡು ಫಲವತ್ತಾದ ಕೃಷಿ ಮಾಡಬೇಕಲ್ಲಿ ಫಲವತ್ತಾದವನ್ನು ಮಾಡಿ ಈ ಹಣ್ಣು ಹಂಪಲುಗಳನ್ನು ಎಲ್ಲ ಮಾಡುವಂಥ ಮರಗಳನ್ನು ನೆಟ್ಟು ನಮ್ಮ ಇದರಲ್ಲಿಯೇ ಮಾಡುವಂಥ ಗುರಿ ಇರಬೇಕು ನಮ್ಮಲ್ಲಿ ಅದು ಇದಕ್ಕೆ ನಮಗೆ ಹಲವು ನೆರೆಕರೆಯವರು ಕೂಡ ಸಹಾಯ ಅಗತ್ಯವಿದೆ ಇದನ್ನು ಕೂಡ ನಮ್ಮ ನಾವು ಹತ್ತಿರದ ಅವರದ್ರಲ್ಲಿ ಮಿತ್ರತ್ವವನ್ನು ಹೊಂದಬೇಕು ನಾವು ಹೆಚ್ಚಿನ ಮಿತ್ರತ್ವವನ್ನು ಹೊಂದಿ ಯಾರಿಗೂ ನೋವಾಗದಂತೆ ನಾವು ಮಾತಾಡುವುದರಲ್ಲಿ ಏನಾದರೂ ತಪ್ಪಿದ್ದರೆ ಅದನ್ನು ಎಲ್ಲ ಅವ ಅವರಿಗೆ ನೋವಾಗದಂತೆ ಮಾತನಾಡಬೇಕು ಇದನ್ನು ನಾವು ತುಂಬ ಯೋಚನೆ ಮಾಡಿ ಮುಂದುವರಿಸಬೇಕು ಇದೇ ನಮ್ಮ ಮುಂದಿನ ಗುರಿಗೆ ನಾವು ನಿಮ್ಮೆಲ್ಲರ ಕನಸನ್ನು ನಾವು ಕಂಡಿದ್ದೇವೆ ಹಲವು ಬಗೆಯ ಕನಸು ನಮ್ಮಲ್ಲಿ ಮೂಡಿ ಬಂದಿದೆ ನಾವು ಆ ಮನೆಯಲ್ಲಿ ಯಾರಿಗೂ ನೋಯಿಸಬಾರದು ಮುಂದೆ ನಮ್ಮ ಅಡಿಗೆಯಲ್ಲಿ ಅಡಿಗೆ ಮಾಡುವುದರಲ್ಲಿ ಇತರ ಇದರಲ್ಲಿ ನಾವೇ ನಮ್ಮ ಮನೆಯಲ್ಲಿ ನಾವೇ ತಯಾರು ಮಾಡುವಂತೆ ಇರಬೇಕು ಇದೇ ನಮ್ಮ ಗುರಿ ನಾವು ಸಾಧಿಸುವತ್ತ ಸಾಧನೆ ಮಾಡುತ್ತೇವೆ ನಾವು